ಅಡುಗೆ ಮನೆಯಾಗ ಯಾವ್ಯಾವ ಪಾತ್ರೆಗಳು ಇರ್ತಾವಂದ್ರೆ ಭಾಳ ತೋಲ್ ಇರ್ತಾವ ಪಾತ್ರೆಗಳ ಅಂದ್ರೆ ಈಗ ಒಂದು ಬೊಗಣಿ ಇರ್ಬೋದು ಒಂದು ಚೆರ್ಗಿ ಇರ್ಬೋದು ಮತ್ತು ಕುಕ್ಕರ್ ಕುಕ್ಕರ್ ಅಂದ್ರೆ ಬೇರೆ ಬೇರೆ ರೀತಿ ಕುಕ್ಕರ್ ಇರ್ತಾವ ಇಡ್ಲಿ ಕುಕ್ಕರ್ ಇರ್ತದ ಅದಾಯಿತು ಇಡ್ಲಿ ಕುಕ್ಕರು ಕುಕ್ಕರು ಮತ್ತೆ ಹಾಲು ಕಾಯ್ಸೋ ಕುಕ್ಕರ್ ಇರ್ತದ ದುನಿಯಾ ರೀತಿದಾಗ ಇರ್ತಾವ ಮತ್ತು ಬೊಗಣಿ ಚೆರ್ಗಿ ಆಯಿತು ಗ್ಲಾಸು ಪ್ಲೇಟು ನಾಷ್ಟ ಪ್ಲೇಟು ಸ್ಪೂನು ಆಯಿತು ಜಗ್ಗು ಭಾಳ ಸಾಮಾನು ಇರ್ತಾವ ಕಿಚೆನ್ ಅಡುಗೆ ರೂಮಿನಾಗ ಅದಕ್ಕಂದ್ರೆ ಈಗ ಮತ್ತು ಪ್ಯಾನ್ ಕಡಾಯಿ ಮತ್ತು ಸಣ್ಣದು ದೋಸೆ ಮಾಡೋ ಹೆಂಚು ಮತ್ತು ರೊಟ್ಟಿ ಮಾಡೋ ಹೆಂಚು ಭಾಳ ಭಾಳಷ್ಟು ಇರ್ತಾವ ಹಾಂ ನಾವು ಏನು ಮಾಡ್ತೇವಂದ್ರೆ ಈಗ ನಮಗೆಲ್ಲಿಗಾರ ಹೋಗೋದು ಅರ್ಜೆಂಟ್ ಜಲ್ದಿ ಹೋಗ್ಬೇಕು ನಾವು ಅಂದರೆ ಈಗ ಕುಕ್ಕರ್ ಯೂಸ್ ಮಾಡ್ತೇವೆ ಕುಕ್ಕರ್ದಾಗ ಏನೇನು ಮಾಡ್ಬೋದಂದ್ರೆ ಬಗಾರನ್ನು ಮಾಡ್ಬೋದು ವೈಟ್ ಬೇಳೆನ ಅನ್ನ ಮಾಡ್ಬೋದು ಮತ್ತು ಏನೇ ಏನೇ ಬಿರ್ಯಾನಿ ಮಾಡ್ಬೋದು ತಾರಿ ಮಾಡ್ಬೋದು ಬೇಳೆ ಕುದಿಸ್ಬೋದು ಎಲ್ಲ ಮಾಡ್ಬೋದು ಮಾಡ್ತೇವೆ ಮಾಡ್ತೇವೆ ಆಯಿತು ಮತ್ತು ಹೆಂಚು ಹೆಂಚು ಏತಕ್ಕೆ ಅದಕ್ಕೆ ಯೂಸ್ ಮಾಡ್ತೀವೆಂದ್ರೆ ದೋಸೆ ಮಾಡ್ಲಕ್ಕ ಹೆಂಚು ಯೂಸ್ ಮಾಡ್ತೇವೆ ದೋಸೆ ಮಾಡ್ತೀವಿ ಮತ್ತು ಹಂಚಿನಾಗ ಭೀ ಭಾಳಷ್ಟವಾ ಆಯಿತು ಹೆಂಚಿನಾಗ ದೋಸೆ ಹೆಂಚು ಬೇರೆನೇ ರೊಟ್ಟಿ ಮಾಡೋ ಹೆಂಚು ಬೇರೆ ಹೋಳಿಗೆ ಮಾಡೋ ಹೆಂಚು ಬೇರೆ ಮತ್ತು ಜೆರ್ಮನ್ ಹೆಂಚು ಬೇರೆ ತೋಲ್ ಹೆಂಚು ಇರ್ತಾವ ಹೆಂಚಿನಾಗಂದ್ರೆ ಒಂದೊಂದು ಒಂದೊಂದು ಒಂದೊಂದು ತಿಂಡಿಗೆ ಒಂದೊಂದು ಹೆಂಚು ಬೇರೆ ಇರ್ತ ರೊಟ್ಟಿ ಮಾಡ್ಲಕ್ಕ ಬೇರೆ ಹೆಂಚು ಇರ್ತದ ಹೋಳಿಗೆ ಮಾಡ್ಲಕ್ಕ ಬೇರೆ ಹೆಂಚು ಇರ್ತದ ಮತ್ತು ಚಪಾತಿ ಮಾಡ್ಲಕ್ಕ ಹೆಂಚು ಬೇರೆನೆ ಇರ್ತದ ಎಲ್ಲ ರೀತಿ ಹೆಂಚುಗಳು ಇರ್ತಾವ ಹೆಂಚಿನಾಗ ಏನು ಒಂದೇ ಮಾಡ್ಲಕ್ಕ ಆಯಿತಾ ಹೆಂಚಿನಾಗ ಶೇಂಗಾ ಬೀಜ ಹುರ್ಕೊತೇವೆ ಫಸ್ಟ್ ಶೇಂಗ ಬೀಜ ಹುರ್ಕೊತೇವೆ ಮತ್ತು ತರಕಾರಿ ಕಟ್ ಮಾಡಿದ್ದು ತರಕಾರಿಗಳು ಇರ್ತಾವಲ್ಲ ಅದು ಭೀ ಹುರಿತೇವೆ ಮತ್ತು ಕೊಬ್ಬರಿ ಹುರಿತೇವೆ ಮತ್ತು ಪುಟಾಣಿ ಪುಟಾಣಿ ಹುರಿಬೋದು ಎಲ್ಲ ರೀತಿ ಹುರಿತೇವೆ ನಾವು ಮತ್ತು ಈಗ ಕುಕ್ಕರ್ ಇಡ್ಲಿ ಕುಕ್ಕರ್ ಇಡ್ಲಿ ಕುಕ್ಕರ್ದಾಗೇನು ಒಂದೇ ಇಡ್ಲಿ ಇಡ್ಲಿ ಮಾಡ್ಲಕ್ಕ ಎಷ್ಟು ಯೂಸ್ ಇತ್ತು ಹಾಲು ಕಾಯ್ಸೊ ಕುಕ್ಕರು ಹಾಲು ಕಾಸ್ಲಿಕ್ಕ ಯೂಸ್ ಆಯ್ತದ ಮತ್ತೀಗ ದೊಡ್ಡ ಕುಕ್ಕರ್ ದೊಡ್ಡ ಕುಕ್ಕರ್ದಾಗೆಂದ್ರೆ ನಾವು ಯಾವಾಗಾರಾ ಸ್ಪೆಷಲ್ ಸ್ಪೆಷಲ್ ಅಂದ್ರೆ ಬಿರ್ಯಾನಿ ಈ ತೋಲ್ ಮಂದಿ ಬಂದ್ರು ಅಂದ್ರೆ ಬಿರ್ಯಾನಿ ಮಾಡೋಕೆ ಯೂಸ್ ಆಯ್ತದ ಮತ್ತು ಅದರ ಒಳಗೆ ಸಾರು ಮಾಡ್ಬೋದು ಸಾರು ಅಂದ್ರೆ ಸಾರಿನಾಗೇನು ಬೇಳೆ ಬೇಳೆ ಸಾರು ಬೇರೆನೇ ಇರ್ತದಾ ಮತ್ತು ದಾಲ್ ಚಾ ಮಾಡ್ಬೋದು ಆಯಿತು ಪಲ್ಯ ಮಾಂಸದಾಗ ಏನೊ ಈಗ ಸಣ್ಣ ಮಾಂಸ ಮಾಡ್ಬೋದು ದೊಡ್ಡ ಮಾಂಸ ಮಾಡ್ಬೋದು ಚಿಕನ್ ಮಾಡ್ಬೋದು ಎಲ್ಲ ಮಾಡ್ಬೋದು ಮತ್ತು ಕಡಾಯಿದಾಗ ಕಡಾಯಿದಾಗೇನು ಒಂದೇ ರೀತಿ ಕಡಾಯಿ ಇರ್ತಾವ ಒಂದು ಜರ್ಮನ್ ಕಡಾಯಿ ಇರ್ತದ ಮತ್ತೊಂದು ಸ್ಟೀಲ್ ಕಡಾಯಿ ಇರ್ತದ ಒಂದು ಪ್ಯಾನ್ ಕಡಾಯಿ ಇರ್ತದ ಪ್ಯಾನ್ ಕಡಾಯಿ ಅಂದು ಭಾಳ ಜನ ಯೂಸ್ ಮಾಡೋದಂದ್ರೆ ಇದ್ರು ಏನು ಕಡಾಯಿ ಅಂದ್ರೆ ಈಗ ಈಗಾರಾದ್ರ ಸ್ಟೀಲ್ ಕಡಾಯಿನೇ ಯೂಸ್ ಮಾಡ್ತಾರೆ ಅವಾಗೇನು ಮಾಡ್ತಿದ್ರು ಜರ್ಮನ್ ಕಡಾಯಿ ಜರ್ಮನ್ ಕಡಾಯಿದಾಗ ಏನ್ಮಾಡ್ತಾರಂದ್ರೆ ಪಲ್ಯ ಪಲ್ಯ ಮಾಡೋಕೆ ಯೂಸ್ ಆಯ್ತದ ಪಲ್ಯ ಒಂದೇ ರೀತಿ ಮಾಡ್ಲಕ್ಕ ಆಯ್ತದ ಪಲ್ಯ ಮಾಡ್ಬೋದು ಉಪ್ಪಿಟ್ಟು ಮಾಡ್ಬೋದು ಸೂಸಲ ಮಾಡ್ಬೋದು ಎಲ್ಲ ಮಾಡ್ಬೋದು